ಅದು ನಾನು ಮನೆ ಮನೆಯಲ್ಲಿ ಎಂತ ಮಾಡೋದು ನಾವು ಇದೆಲ್ಲ ಬೆಂಡೆ ಇದೆಲ್ಲ ಮಾಡ್ತೇವೆ ಮತ್ತೆ ಅದರಲ್ಲೆ ನಮಗೆ ಏನು ಹೊರಗೆ ಕೊಡುವುದಿಲ್ಲ ಮನೆಗೆ ನಮ್ಮ ಖರ್ಚಿಗೆ ಮನೆ ಖರ್ಚಿಗೆ ಮಾತ್ರ ಏಕೆ ಇಲ್ಲ ಮನೆಯಲ್ಲಿ ತೊರೆ ಅದು ಅಲಸಂದೆ ಬೆಂಡೆ ಗುಳ್ಳ ಬಸಳೆ ಇದೆಲ್ಲ ಮಾಡ್ತೇವೆ ಅದು ನಮ್ಮನೆಗೆ ಅಂಗಡಿಗೆಲ್ಲ ಕೊಡುವುದಿಲ್ಲ ಯಾಕೆಂದರೆ ಅಂಗಡಿಗೆ ಕೊಟ್ಟು ಅಂಗಡಿಯಿಂದ ತರುವುದು ಅಂಗಡಿಗೆ ಕೊಟ್ಟರೆ ಅದು ನಮಗೆ ಅಸಲಾಗುವುದಿಲ್ಲ ನಮ್ಮನೆಗೆ ಬೇಕಾದದ್ದುಂಟು ಏಕೆಂದರೆ ದುಡ್ಡು ಕೊಟ್ಟು ತರುವುದಕ್ಕಿಂತ ಮನೆಯಲ್ಲಿಯೇ ಇದ್ದದ್ದು ನಮಗೆ ಸಾಕಲ್ವ ಹಾಗೆ ನಾನು ಕೂಡ ಮಳೆಗಾಲದಲ್ಲಿ ಸ್ವಲ್ಪ ಸ್ವಲ್ಪ ತರಕಾರಿ ಮಾಡ್ತೇವೆ ಏಕೆಂದರೆ ಮನೆಗೆ ಎಷ್ಟು ಬೇಕಷ್ಟು ಬೇರೆ ಯಾರಾದರೂ ಕೇಳಿದರೆ ಕೊಡುತ್ತೇವೆ ಹಾಗೇನಿಲ್ಲ ದುಡ್ಡಿಗಲ್ಲ ಹೀಗೆ ಸ್ವಲ್ಪ ಇದು ಕೊಡಿ ಅಂತ ಕೇಳಿದರೆ ಕೊಡ್ತೇನೆ ನಾನು ಮತ್ತು ಇನ್ನೂ ಕೂಡ ಮಾಡಬೇಕು ಕೆಳಗೆ ಸ್ವಲ್ಪ ಜಾಗ ಉಂಟು ಅದರಲ್ಲಿ ಕೂಡ ಮಾಡಬೇಕು ಏಕೆಂದರೆ ತರಕಾರಿ ಮಾಡಬೇಕು ಮತ್ತೆ ಏನಾದರೂ ಮಾಡಬೇಕಂತ ಅಂದಾಜುಂಟು ಸ್ವಲ್ಪ ಗಿಡ ನೆಟ್ಟು ಸ್ವಲ್ಪ ತೆಂಗಿನ ಗಿಡವೆಲ್ಲ ನೆಡಬೇಕು ಮತ್ತು ಸ್ವಲ್ಪ ಅಡಿಕೆ ಗಿಡ ನೆಟ್ಟರೆ ಅದ್ರಲ್ಲಿ ಸ್ವಲ್ಪ ಇದುಂಟಲ್ಲ ಸ್ವಲ್ಪ ಮ್ ಇದು ಕರೆಕ್ಟಾಗಿ ಅದಕ್ಕೆಲ್ಲ ನೀರು ಗೊಬ್ಬರ ಹಾಕಿದರೆ ಏನಾಗುವುದಿಲ್ಲ ಮಾಡ್ಬೋದು ನೀರುಂಟು ಅಂದರೆ ನನಗೆ ನಾನು ಮನೆಯಲ್ಲಿ ಒಬ್ಬನೇ ಅಲ್ಲ ಎಂತ ಮಾಡುವುದು ನನಗೆ ಸ್ವಲ್ಪ ಇದಾಗಿದೆ ಅನ್ನನವರೆಲ್ಲ ಇಲ್ಲ ಬಿಟ್ಟು ಹೋಗಿದ್ದಾರೆ ಬೇರೆ ಮನೆ ಉಂಟು ತಂಗಿಯದ್ದುಂಟು ಅತ್ತಿಗೆ ಉಂಟು ತ ಮತ್ತೆ ತ ಮತ್ತೊಬ್ಬಳು ತಂಗಿಯದ್ದು ಅಯ್ಯೋ ಊಟಕ್ಕೆಲ್ಲ ತೊಂದರೆಯಿಲ್ಲ ಕೊಡುತ್ತಾರೆ ಅಲ್ಲಿ ಇಲ್ಲಿದು ಸ್ವಲ್ಪ ನನ್ನ ಕೆಲಸಕ್ಕೆ ಏಕೆಂದರೆ ನಾನು ಸ್ವಲ್ಪ ಮುಂಚೆ ಮೇಸ್ತ್ರಿ ಕೆಲಸ ಮಾಡ್ತಿದ್ದೆ ಈಗ ನನಗೆ ಅಷ್ಟು ಆಗುವುದಿಲ್ಲ ಈಗ ಯಾಕೆ ಏನಂತ ಅಷ್ಟಾಗಿದೆ ಏನೆಂದರೆ ನಾನು ಇಡೀ ಕುಟುಂಬಕ್ಕೆ ಒನ್ ನಾನು ಒಬ್ಬ ಇರುವುದು ನಮ್ಮ ಇಡೀ ಹತ್ತು ಇಪ್ಪತ್ತು ಮನೆಯ ಯಜಮಾನನಾಗಿದ್ದೇನೆ ಯಾಕೆಂದರೆ ನಮ್ಮ ಭೂತಕ್ಕೆಲ್ಲ ನಾನೇ ಮಾಡುವುದು ಅವರೆಲ್ಲ ಬಿಟ್ಟು ಹೋಗಿದ್ದಾರೆ ನಮ್ಮ ದರ್ಶನ ಮಾಡುವಾಗ ನನ್ನನ್ನು ಕರೆದು ನೀವೇ ಇಲ್ಲಿ ಇಲ್ಲದಿದ್ದರೆ ನಮಗೆ ಆಗುವುದಿಲ್ಲ ಅಂತಾರೆ ಏಕೆಂದರೆ ನಮ್ಮನೆಯಲ್ಲಿ ಅದು ಇಡೀ ಕುಟುಂಬ ಬಂದು ಸೇರ್ತಾರೆ ಅದಕ್ಕೆಲ್ಲ ನಾವೇ ವ್ಯವಸ್ಥೆ ಮಾಡಬೇಕು ಏಕೆಂದರೆ ಅಲ್ಲ ಅದ್ರಿಂದೇನು ಖರ್ಚು ಗಿರ್ಚಿಗೆ ಏನಿಲ್ಲ ಏಕೆಂದರೆ ನಮ್ಮದೆ ಇದೆಲ್ಲ ಖರ್ಚಿಗೆ ನಮಗೆ ಕೊಡ್ತಾರೆ ಯಾಕೆಂದರೆ ಅದು ಇದು ಎಲ್ಲ ತರ್ತೇನೆ ಮತ್ತೆ ನಾನು ತೋಟದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಉಂಟು ಆಂಡ ಕೈಯ್ಯಲ್ಲಿ ಸಾಕಷ್ಟುಇರುವುದಿಲ್ಲ ಅಷ್ಟೇ ಮಾಡಬೇಕಂತ ಮ್ ಅಂದಾಜುಂಟು ತೋಟ ಮಾಡಬೇಕು ತೋಟದಲ್ಲಿ ಏನಾದರೂ ಮಾಡಬೇಕು ಮಾಡಿದರೆ ಜೀವನ ನನಗೆ ಅನುಭವ ಗೊತ್ತಾಗುವುದಿಲ್ಲ ಏಕೆಂದರೆ ಸ್ವಲ್ಪ ಸ್ವಲ್ಪ ಕೆಲಸ ಇದ್ದರೆ ಹೋಗ್ತೀನಿ ಹೋಗಿ ನನ್ನ ಖರ್ಚಿಗೆ ಸ್ವಲ್ಪ ಮಾಡ್ತಿದ್ದೆ ಅಷ್ಟೇ ನನ್ನ ಖರ್ಚಿಗೆ ಮತ್ತೆ ನನ್ನ ಖರ್ಚಿಗೆ ಮಾಡ್ತಿದ್ದೆ ಯಾಕೆಂದರೆ ನನಗೆ ಬೇಕಲ್ಲ ಹಾಗೆ ಇದೆಲ್ಲ ಸ್ವಲ್ಪ ಇದೆಲ್ಲ ಮಾಡಿದರೆ ಒಳ್ಳೆ ಸ್ವಲ್ಪ ಗಿಡ ಗಿಡ ಉಂಟು ಸ್ವಲ್ಪ ಖರ್ಚು ಮಾಡಬೇಕು ತೆಂಗಿನ ಗಿಡಕ್ಕೆ ಇದು ಸಾರಿ ಮಲ್ಲಿಗೆ ಗಿಡಕ್ಕೆ ಸ್ವಲ್ಪ ಗೂಟು ಕಟ್ಟಿ ಗೂಟು ಕಟ್ಟಿ ಕಟ್ಟಿ ಅದು ಸ್ವಲ್ಪ ಸೇಲ್ ಮಾಡಬೇಕಂತ ಉಂಟು ಹಾಗೆ ಮಾಡಬೇಕು ಈಗ ಗೂಟಿಗೆ ಖರ್ಚು ಮಾಡಿದರೆ ಮತ್ತು ಈ ಸಣ್ಣ ಸಣ್ಣ ಗಿಡ ಮಾಡಿದರೆ ನನಗೆ ಸ್ವಲ್ಪ ಅದರಲ್ಲಿ ಇದಾಗ್ತದೆ ಯಾಕೆಂದರೆ ನಮ್ಮ ಅಂಗಡಿಯ ಹತ್ರ ಒಂದು ಸ್ವಲ್ಪ ಸ್ವಲ್ಪ ಇದು ಕಟಿಂಗ್ಸೆಲ್ಲ ಹಾಕಿ ಇಟ್ಟರೆ ಯಾರಾದರೂ ಬಂದು ಕೊಂಡೋಗ್ತಾರಲ್ಲ ಅದಕ್ಕೆ ಕರೆಕ್ಟಾಗೆ ನೀರೆಲ್ಲ ಹಾಕಬೇಕು ಹಾಗೆ ಮತ್ತು ಇಟ್ಟರೆ ಮಾಡಿದರೆ ಏನಾಗುದಿ ಇದು ಕೊಂಡೋಗಲ್ಲ ಏಕಂದ್ರೆ ಒಂದು ಕಸ್ಟಮರ್ ಬರುವಾಗ ಅದು ಗಿಡ ನೋಡುವಾಗ ಇದು ಎಷ್ಟು ಗಿಡ ಸಾರಿ ಗಿಡಕ್ಕೆ ಎಷ್ಟು ಅಂತ ಕೇಳಿದರೆ ಅದಕ್ಕೆಲ್ಲ ಕೊಡ್ಬಹುದು ಹಾಗೆಲ್ಲ ಮಾಡಲಿಕ್ಕೆ ಅಂದಾಜುಂಟು ಮುಂಚೆ ಒಂದ್ಸಲ ಇದ ನಮ್ಮ ಇದರಲ್ಲಿ ಯಾಕೆಂತ ಬೆಳ್ತಂಗಡಿಯಲ್ಲಿ ನನಗೆ ಇದು ಇದು ಕೊಟ್ಟಿದ್ದಾರೆ ಯಾವುದು ಕೃಷಿಯದ್ದು ಏಕೆಂದರೆ ಇದು ಕೆಲವು ರಸ್ತೆ ಬದಿಯಲ್ಲೆಲ್ಲ ಗಿಡಾನ ಮಾಡ್ತಾ ನೆಡ್ತಾರಲ್ಲ ಅದನ್ನೆಲ್ಲ ನನ್ನ ಹತ್ರ ನನಗೆ ಸಿಕ್ಕಿದೆ ಅದರಲ್ಲಿ ಸ್ವಲ್ಪ ನನಗೆ ಇದಾಗಿದೆ ಯಾಕೆಂದರೆ ಸಾಗುನೆಲ್ಲ ಕಷಿ ಗಿಡದ ಸಾಗುನ ಮಾಡಿದ್ದೇವೆ ಮತ್ತೆ ಅದರಲ್ಲಿ ಹೈಬ್ರೀಡ್ ಇದು ಗೇರು ಅದು ಎಲ್ಲ ನನಗೆ ಸಿಕ್ಕಿದೆ ಬೀಜಯೆಲ್ಲ ಸಿಕ್ಕಿದೆ ಅದರಲ್ಲಿ ಸ್ವಲ್ಪ ನನಗೆ ಇದಾಗಿದೆ ಯಾಕೆಂದರೆ ವರ್ಕ್ಔಟಾಗಿದೆ ಅದರಲ್ಲಿ ಒಂದು ಹತ್ತು ಹದ್ನೈದು ಸಾವಿರದ್ದು ಗಿಡ ಇತ್ತು ಅದೆಲ್ಲ ಸೇಲ್ ಮಾಡುವಾಗ ಸ್ವಲ್ಪ ವರ್ಕ್ಔಟಾಗಿದೆ ಅವರು ಕೂಡ ಕೊಂಡು ಅವರು ನಮಗೆ ಅದರಲ್ಲಿ ಕಮಿಷನ್ ಕೊಡ್ತಾರೆ ಅಷ್ಟೇ ನಾವು ಗಿಡ ಮಾಡಿ ಇದ್ಮಾಡಬೇಕು ದೊಡ್ಡದು ಮಾಡಬೇಕು ಅವರು ಕೊಂಡೋಗ್ತಾರೆ ಅವರು ಕೃಷಿ ಇಲಾಖೆಯವರು ಬಂದು ನನ್ನ ಹತ್ರ ಕೊಂಡೋಗ್ತಾರೆ ಅಂದರೆ ನಂಗೆ ಕೊಂಡೋಗುವಾಗ ಅಮೌಂಟ್ ಕೊಡ್ತಾರೆ ಇಷ್ಟಂತ ಅದರಲ್ಲಿಯೂ ಮತ್ತು ಅವರಿಗೆ ಕಮಿಷನ್ ಸಿಗ್ಬಹುದು ಅದೇನು ನನಗೊತ್ತಿಲ್ಲ ನನಗೆ ಇಷ್ಟಂತ ಕೊಡ್ತಾರೆ